ನನ್ನ ಉದ್ಯೋಗದ ಬಗ್ಗೆ ಹೇಳುವುದಾದರೆ ನಾನು ಅಂಗನವಾಡಿ ಟೀಚರಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮೂವತ್ತಕ್ಕೆ ಶಾಲಾ ಪೂರ್ವ ಶಿಕ್ಷಣ ಅಂತ ನಮ್ಮ ಅಂಗನವಾಡಿಯಲ್ಲಿ ಚಟುವಟಿಕೆಗಳಿರ್ತವೆ ಅಂಗನವಾಡಿಗೆ ಹೋಗಿ ಅಲ್ಲಿ ಶಾಲಾ ಪೂರ್ವ ಶಿಕ್ಷಣವನ್ನು ಮುಕ್ತ ಆಟಕ್ಕೆ ಇಟ್ಟಿರ್ತಾರೆ ಇಟ್ಟಿರ್ತೀವಿ ಒಂಬತ್ತುವರೆಯಿಂದ ಮಕ್ಕಳು ಮಕ್ಕಳನ್ನ ಶಾಲೆಗೆ ಸ್ವಾಗತ ಮಾಡಿಕೊಂಡು ಚಟುವಟಿಕೆಯಲ್ಲಿ ತೊಡ್ಗಿಸ್ತೀವಿ ಅಲ್ಲಿ ಗೊಂಬೆ ಮನೆ ನಮ್ಮ ಶಾಲೆಯಲ್ಲಿ ಮಕ್ಳಿಗೆ ಚಟುವಟಿಕೆಗಂತ ಶಾಲಾ ಪೂರ್ವ ಶಿಕ್ಷಣಕ್ಕೆ ಮುಕ್ತ ಆಟ ಅಂತೇಳಿ ಫಸ್ಟ್ ಬಂದತಕ್ಷ್ಣ ಮುಕ್ತ ಆಟಕ್ಕೆ ನಾವು ಆಗಮನ ಮಾಡ್ಕೊತೀವಿ ಸ್ವಾಗತವನ್ನು ಮಾಡ್ಕೊತೀವಿ ಮಕ್ಕಳಿಗೆ ಮಕ್ಕಳಲ್ಲಿ ಅಲ್ಲಿ ಗೊಂಬೆ ಮನೆ ಇರುತ್ತೆ ಆಮೇಲೆ ಜೋಡಣೆ ಇರುತ್ತೆ ರಚನೆ ಇರುತ್ತೆ ಮತ್ತು ಪೋಣಿಕೆ ಅಂತ ಪ್ಲೇಸ್ ಬೇರೆ ಬೇರೆ ಇರುತ್ತೆ ಮತ್ತು ಕಥೆ ಚಿತ್ರಪಟ ಇರ್ತವೆ ಅಲ್ಲಿ ಒಂದೊಂದು ಚಟುವಟಿಕೆ ಗೊಂಬೆ ಮನೆ ಅಂತ ಅಂದಲ್ಲಿ ಅಲ್ಲಿ ಅಡುಗೆ ಮನೆ ಮನೇಲಿ ಅಡುಗೆ ಮನೆ ಹೇಗಿರ್ತವು ಆ ಥರ ಆಟದ ಸಾಮನುಗಳನ್ ಇಟ್ಟಿರ್ತೀವಿ ಮಕ್ಕಳಿಗೆ ಅಲ್ಲಿ ಮಕ್ಕಳು ಹೋಗಿ ಚಟುವಟಿಕೆಯನ್ನು ಮಾಡ್ತಾರೆ ಮತ್ತು ಜೋಡಣೆ ಅಂತ ಇದ್ದಾಗ ಫಜಲ್ಸು ಆಮೇಲೆ ಗ್ಲಾಸು ಈ ಥರ ಇಟ್ಟಿರ್ತೀವಿ ಅಲ್ಲಿ ಮಕ್ಕಳು ಆಟ ಅವನ್ನು ಜೋಡಿಸೋದ್ರ ಜೊತೆಗೆ ಅಲ್ಲಿ ಒಂದು ನಾಲ್ಕು ಮಕ್ಕಳು ಆಟಾಡ್ತಿರ್ತವೆ ನಂತರ ರಚನೆ ಅಂದಾಗ ಅಲ್ಲಿ ಒಂದು ಒಂದು ಆನೆ ಅಥ್ವಾ ನವಿಲು ಬಾತುಕೋಳಿ ಹಸು ಕುರಿ ಮತ್ತು ಚಿತ್ರ ಇಲ್ಲಂದ್ರೆ ಅಕ್ಷರ ಬರೆದು ಇಟ್ಟಿರ್ತೀವಿ ಅಲ್ಲಿ ಹರಳುಗಳನ್ನ ಆ ಹರಳು ಅಥ್ವಾ ಹುಣಸೆ ಬೀಜ ಈ ಥರ ಮಕ್ಕಳು ಅಲ್ಲಿ ಚಟುವಟಿಕೆಯನ್ನು ಮಾಡ್ತಾರೆ ಮತ್ತು ಜೋಡಣೆ ಜೋಡಣೆ ಆಯಿತು ರಚನೆ ಆಯಿತು ನಂತರ ಪೋಣಿಕೆ ಪೋಣಿಕೆ ಅಂದಲ್ಲಿ ಹೂಗಳನ್ನು ಪೋಣಿಸ್ಬೋದು ಮಣೆಗಳನ್ನು ಪೋಣಿಸ್ಬೋದು ಅಂಥವು ಎಲ್ಲ ಹಾಕಿಟ್ಟಿರ್ತೀವಿ ನಾವು ಅಲ್ಲಿ ಕೂತು ಅಲ್ಲಿ ಒಂದು ನಾವು ನಾಲ್ಕೈದು ಹುಡುಗ್ರು ಕುತ್ಕೊಂಡು ಅಲ್ಲಿ ಚಟುವಟಿಕೆ ಮಾಡ್ತಾವು ನಂತರ ಕಥೆ ಚಿತ್ರ ಪುಸ್ತಕಗಳನ್ನಿಟ್ಟಿರ್ತೀವಿ ಅಲ್ಲಿ ಮಕ್ಕಳು ಪುಸ್ತಕ ಚಿತ್ರಗಳನ್ನು ತಗೋಂಡು ವೀಕ್ಷಣೆ ಮಾಡ್ತಾವು ಮಕ್ಕಳು ಇವೆಲ್ಲ ನಮ್ಮ ಶಾಲೆಯಲ್ಲಿ ಮಾಡ್ತಕ್ಕಂಥ ಬೆಳಗಿನ ಒಂದು ಮುಕ್ತ ಆಟ ಇದುಯೆಲ್ಲ ಆಗಿದ್ದ ನಂತರ ಹತ್ತುವರೆಗೆ ಹತ್ತುವರೆ ತನಕ ಇರುತ್ತೆ ಮತ್ತು ನಂತರ ಪ್ರೇಯರಿಗೆ ಬಿಡ್ತೀವಿ ಪ್ರಾರ್ಥನೆ ಮಾಡಿಸ್ತೀವಿ ಪ್ರಾರ್ಥನೆ ಮಾಡಿಸಿ ದೇವರಂತೆ ದೇವರು ಪ್ರೇಯರ್ ಇರುತ್ತೆ ನಮಗೆ ಅದನ್ನ ಮುಗಿಸ್ಕೊಂಡು ಒಳಗಡೆ ಬಂದು ಮತ್ತು ಅಲ್ಲಿ ಶಾಲಾ ಚಟುವಟಿಕೆಗಳನ್ನು ಮಕ್ಕಳಿಗೆ ಮಾಡಿಸ್ತೀವಿ ಪ್ರೇಯರ್ ಆದಮೇಲೆ ಒಳಗಡೆ ಬಂದು ಅಂಗನವಾಡಿಯ ನಿಯಮಗಳೇನಿರ್ತವು ಅಂಗನವಾಡಿ ನಿಯಮಗಳನ್ನು ಹೇಳಿಸ್ತೀವಿ ನಂತರ ಹೆಸರಿನ ಚೀಟಿ ಕ್ಯಾಲೆಂಡರ್ ಹವಾಮಾನ ಇದ್ರ ಬಗ್ಗೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ

ವಿಷಯ ಚರ್ಚೆ ಇರುತ್ತೆ ಅಭಿನಯ ಗೀತೆ ಬೌದ್ಧಿಕ ಬೆಳವಣಿಗೆ ಗಣಿತ ಪೂರ್ವ ತಯಾರಿ ಭಾಷಾ ಬೆಳವಣಿಗೆ ಇವೆಷ್ಟು ಎಲ್ಲದ್ರ ಬಗ್ಗೆಯೂ ಮಕ್ಕಳಿಗೆ ಚಟುವಟಿಕೆಗಳನ್ನು ಒಂದು ಮೂವತ್ತರವರೆಗೆ ಈ ಥರ ಚಟುವಟಿಕೆಗಳನ್ನು ಮಾಡಿಸ್ತೀವಿ ವಾರದ ವಿಷಯ ಅಂತ ಬಂದಾಗ ವಾರಕ್ಕೊಂದು ವಿಷಯ ಇರುತ್ತೆ ಈ ಜನವರಿ ಒಳಗೆ ಒಂದನೆಯ ವಾರ ಬಣ್ಣಗಳಂತಿರುತ್ತೆ ಬಣ್ಣಗಳ ಬಗ್ಗೆ ಮಕ್ಕಳಿಗೆ ಅದ್ರ ಬಗ್ಗೆ ಚಟುವಟಿಕೆ ಆಮೇಲೆ ಅಭಿನಯ ಗೀತೆ ಕೂಡ ಬಣ್ಣಗಳ ಬಗ್ಗೆ ಇರುತ್ತೆ ಕಥೆ ಕ್ರಿಯಾತ್ಮಕ ಚಟುವಟಿಕೆ ಇವಿಷ್ಟು ಮಕ್ಕಳಿಗೆ ಮಾಡಿಸೋದ್ರಿಂದ ಮಕ್ಕಳಿಗೆ ಒಂದು ಸಣ್ಣ ಸ್ನಾಯು ಬೆಳವಣಿಗೆ ದೊಡ್ಡ ಸ್ನಾಯು ಬೆಳವಣಿಗೆಗಳಾಗ್ತಾವು ಆಮೇಲೆ ಮಕ್ಕಳ ಒಂದು ಮೆಮೊರಿ ಪವರ್ ಹೆಚ್ಚಾಗ್ಲಿ ಅನ್ನೋದಕ್ಕ ಆಗ್ತವೆ ನಮ್ಮಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳು ಮೂರರಿಂದ ಐದು ವರ್ಷ ಮೂರರಿಂದ ನಾಲ್ಕು ವರ್ಷದ ಮಕ್ಕಳು ಅವಕ್ಕೆಲ್ಲ ಬಣ್ಣಗಳ ಪರಿಚಯ ಆಗುತ್ತೆ ಆಮೇಲೆ ಜೋಡಣೆ ಕ್ರಿಯಾತ್ಮಕ ಚಟುವಟಿಕೆ ಇಷ್ಟೆಲ್ಲಾ ಮಾಡಿಸೋದ್ರಿಂದ ಮಕ್ಕಳಿಗೆ ಮಕ್ಕಳ ಒಂದು ಒಳ್ಳೆಯ ಬೆಳವಣಿಗೆಗೋಸ್ಕರ ನಾವು ಇವನ್ನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀವಿ ಶಾಲಾ ಪೂರ್ವ ಶಿಕ್ಷಣ ಅಂತಂದರೆ ಇದು ಶಾಲಾ ಪೂರ್ವ ಶಿಕ್ಷಣ ಮೊಟ್ಟ ಮೊದಲ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಬುನಾದಿ ಇದ್ದಂಗೆ ಇಲ್ಲಿ ಮಕ್ಕಳು ನಮ್ಮಲ್ಲಿ ಓದಿದ ಮಕ್ಕಳು ಶಾರ್ಪಿರ್ತವೆ ಚುರುಕಾಗುತ್ತಲೆ ಬುದ್ದಿ ಬೆಳವಣಿಗೆ ಭಾಷೆ ಬೆಳವಣಿಗೆ ಭಾಷೆ ಬರ್ತಿರೋದಿಲ್ಲ ಅವಕ್ಕೆ ತೊದಲು ತೊದಲಾಗಿ ಮಾತಾಡ್ತವವು ಈ ಮೂರು ವರ್ಷದ ಮಕ್ಕಳು ಬಂದ್ರೆ ಅವಕ್ಕೆ ಮಾತಾಡೋದೆ ಗೊತ್ತಿರೋದಿಲ್ಲ ಭಾಷಾ ಬೆಳವಣಿಗೆ ಅಂತಂದ್ರೆ ನಾವು ಹಾಡಿನ ಮುಖಾಂತ್ರ ಅವ್ರನ್ನು ಪದೇ ಪದೇಯಾಗಿ ಮಾತಾಡಿಸೋದು ಈ ಥರ ಆ್ಯಕ್ಟಿವಿಟಿ ಮಾಡಿದಾಗ ಮಕ್ಕಳಲ್ಲಿ ದಿನೇ ದಿನ ಭಾಷೆಯನ್ನ ಕಲಿತಾರೆ ಆಮೇಲೆ ಮಕ್ಕಳು ತಲೆ ಚುರುಕಾಗುತ್ತೆ ಸ್ವಲ್ಪ ಏನು ಮಾತಾನಾಡದೇ ಸುಮ್ಮನೆ ಕುಂತಂಥ ಮಕ್ ಮಗುವಿನ ಜಾಸ್ತಿ ವೀಕ್ಷಣೆ ಮಾಡ್ತೀವಿ ಇವ್ನುಯಾಕ್ ಮಾತಾಡೋದಿಲ್ಲ ನಿನಗ್ ಹೇಗ್ ಬರುತ್ತೆ ಹಾಗ್ ಮಾತಾಡು ಮಾತಾಡು ಅಂತ ಅವನ ಬಾಜು ಕುರಿಸ್ಕೊಂಡು ಅವನಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡ್ತೀವಿ ಅಂತ ಮಕ್ಕಳು ಹಿಂದುಳಿಬಾರ್ದು ಅನ್ನೋದಕ್ಕ ಅವ್ನ ಹಾಗೆ ಬಿಟ್ಟರೆ ಅಂಥ ಮಕ್ಕಳು ಪೂರ್ತಿ ಕೊನೆತನಕ ಹಿಂದಾಗಿಬಿಡ್ತವ ಆ ಕಾರಣಕ್ಕ ಮಕ್ಕಳನ್ನಾವು ಅಂಥ ಮಕ್ಕಳನ್ನ ವೀಕ್ಷಣೆ ಮಾಡ್ತೀವಿ ಮಾಡಿ ಅವ್ರಿಗೆ ಒಂದು ಎಲ್ಲರೂ ಎಲ್ಲ ಮಕ್ಕಳಂತೆ ಆ ಮಗುನೂ ಬರೋವರ್ಗುನೂ ನಾವು ಅದನ್ನು ಕಂಪ್ಲೀಟ್ ಮಾಡ್ತೀವಿ ಆ ಮಗುನ ಹಾಗೆ ಬಿಡೋದಿಲ್ಲ ಅವ್ನಿಗೇನು ಬರೋದಿಲ್ಲ ಅಂತೇಳಿ ಇದು ಒಂದು ಆಯಿತು ನಮ್ಮ ಅಂಗನವಾಡಿ ಶಾಲೆಯಲ್ಲಿ ಈ ಥರ ಒಂದು ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಮಾಡ್ತೀವಿ ಅಭಿನಯ ಗೀತೆ ಮಾಡಿಸ್ತೀವಿ ಸಂಗೀತದ ಬಗ್ಗೆ ಹಾಡು ಕಥೆ ಚಿತ್ರಪಟ ಆಮೇಲೆ ಕ್ರಿಯಾತ್ಮಕ ಚಟುವಟಿಕೆ ಭಾವನಾತ್ಮಕ ಚಟುವಟಿಕೆ ಸಾಮಾಜಿಕ ಬೆಳವಣಿಗೆ ಅಮೇಲೆ ಸೌಂದರ್ಯ ಪ್ರಜ್ಞೆ ಮತ್ತು ಈ ಥರ ವಾರಕ್ಕೊಂದು ವಿಷಯದಲ್ಲಿ ಒಂದೊಂದು ಕಲ್ತು ಬಿಡ್ತವೆ ಮಕ್ಕಳು ನಂತರ ನಾವು ಗರ್ಭಿಣಿ ಬಾಣಂತಿಯರ ಬಗ್ಗೆ ಮನೆಗೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಫುಡ್ಡನ್ನು ಮನೆಗೆ ಕೊಡ್ತೀವಿ ಮತ್ತು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಶಾಲೆಯಲ್ಲಿ ಊಟ ಇರುತ್ತೆ ಮನೆ ಚಾರ್ಟ್ ಪ್ರಕಾರ ವೇಳಾಪಟ್ಟಿ ಪ್ರಕಾರ ಅವ್ನ ಹೇಗೇಗ್ ಅಡುಗೇದ್ ಕೊಟ್ಟಿರ್ತಾರೆ ಆ ಥರ ಎಲ್ಲ ಸೋಮವಾರದ್ ಬೇರೆ ಮಂಗ್ಳವಾರದ್ದು ಬೇರೆ ಬುಧವಾರದ್ ಬೇರೆ ಗುರುವಾರದ್ದು ಬೇರೆ ಶುಕ್ರವಾರ ಶನಿವಾರ ಈ ಥರ ಬೇರೆ ಬೇರೆ ಅಡುಗೆ ಇರುತ್ತೆ ದಿನಾ ಒಂದೇ ಅಡುಗೆ ಇರೋದಿಲ್ಲ ಸೋಮವಾರ ಒಂಥರ ಅಡುಗೆ ಮೆನು ಅಲ್ಲಿ ಇರುತ್ತೆ ಆ ವೇಳಾಪಟ್ಟಿ ಪ್ರಕಾರ ಆಯಾಗಳಿರ್ತಾರೆ ಆಯಾಗಳ್ ತಯಾರ್ಸಿರ್ತಾರೆ ಅಡುಗೆ ಆಮೇಲೆ ಮಕ್ಕಳಿಗೆ ಬಿಸಿ ಬಿಸಿ ಅಡುಗೆ ಆಮೇಲೆ ಸ್ವಚ್ಛತೆ ಬಗ್ಗೆ ಹೇಳ್ತಿರ್ತೀವಿ ಮಕ್ಕಳಿಗೆ ಕೈ ತೊಳೆಯೋದ್ರ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಹೇಳ್ತಿವಿ ನಂತರ ಮಕ್ಕಳಿಗೆ ಯಾವುದೇ ರೀತಿಯಿಂದ ಸುಸ್ತಾದ್ರು ಅಂತ ಮಕ್ಕಳಿಗೆ ಪೇರೆಂಟ್ಸ್ ಕರೆದು ಹೇಳ್ತಿರ್ತೀವಿ ಇಮ್ನೇಷನ್ ಬಗ್ಗೆ ಹೇಳ್ತಿರ್ತೀವಿ ಗರ್ಭಿಣಿ ಪ್ರೆಗ್ನೆಂಟ್ ಇದಾಳ್ ಅಂತಂದಾಗ ಮಾತ್ರ ಅಲ್ಲಿಂದ ನಾವು ಮಗು ಹೆರಿಗೆ ಅಗ ಹೆರಿಗೆ ಹೊಟ್ಟೇಗ್ನಿಂದ ಹಿಡ್ದು ಆರು ವರ್ಷದ ವರೆಗೂನೂ ನಾವು ಮಕ್ಕಳಿಗೆ ಅವರ ಆಗು ಹೋಗುಗಳನ್ನೆಲ್ಲ ನೋಡ್ತಿರ್ತೀವಿ ಆಮೇಲೆ ಗರ್ಭಿಣಿಗೆ ಟಿ ಬಿ ಇಂಜೆಕ್ಷನ್ನಿಂದ ಹಿಡ್ದು ಆಕೆ ಪೌಷ್ಟಿಕ ಆಹಾರ ತಾಯಂದ್ರ ಸಭೆ ಸಭೆಯಲ್ಲಿ ಕರೆದು ಮೀಟಿಂಗ್ ಮಾಡಿ ಪೌಷ್ಟಿಕ ಆಹಾರದ ಬಗ್ಗೆ ಹೇಳ್ತಿವಿ ಮತ್ತು ಇಮ್ನೇಷನ್ ಬಗ್ಗೆ ಹೇಳ್ತಿವಿ ರೋಗ ನಿರೋಧಕ ಚುಚ್ಚುಮದ್ದು ಮತ್ತು ಯಾವುದೇ ರೋಗ ಬರಬಾರ್ದನ್ನೋದಕ್ಕೆ ಇಂಜೆಕ್ಷನ್ ಆ ವಯಸ್ಸಿಗೆ ತಕ್ಕಂತೆ ಇಂಜೆಕ್ಷನ್ ಹಾಕ್ತಾರಾ ಅವನ್ನೆಲ್ಲ ಎಟ್ ಎ ಟೈಮ್ ಬಾ ಯಾವಯಾವ ಏಜಿಗೆ ಯಾವ ಇಂಜೆಕ್ಷನ್ ಇರ್ತ ಅವಾಗೆಲ್ಲ ಮಕ್ಕಳಿಗೂ ಕರೆದು ಹಾಕಿಸ್ತೀವಿ ಮಕ್ಕಳ ಆರೈಕೆ ತುಂಬ ಇಂಪಾರ್ಟೆಂಟು ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರ್ದಂಗ ಹೆಲ್ತ್ ಡಿಪಾರ್ಮೆಂಟಿನವ್ರು ಇರ್ತಾರೆ ಅವರು ಕೂಡ ನಮ್ಮ ಜೊತೆಗಿರ್ತಾರೆ ಆಮೇಲೆ ವಿಟಮಿನ್ ಎ ವರ್ಷದಾಗ ಎರಡು ಸರಿ ಹಾಕ್ತಾರಾ ಅದು ಶಾಲೆಯಲ್ಲಿಯೇ ಸಿಗುತ್ತೆ ಮತ್ತು ಟಿ ಡಿ ಇಂಜೆಕ್ಷನ್ನು ಐದು ವರ್ಷಕ್ಕೆ ಆರು ಐದು ವರ್ಷದವರೆಗೂ ಏನು ಇಂಜೆಕ್ಷನ್ನದಾವು ಎಲ್ಲ ಹಂತ ಹಂತವಾಗಿ ಚುಚ್ಚುಮದ್ದನ್ನೇ ಕೊಡಿಸ್ತೀವಿ ಮತ್ತು ಸಭೆ ಮಾಡ್ತೀವಿ ನಮ್ಮದು ಕೂಡ ಅಂಗನವಾಡಿಯಲ್ಲಿ ಹಾರ್ಡ್ ವರ್ಕ್ ಆಗುತ್ತೆ ಆ ಕಚೇರಿಯಿಂದ ಏನು ಆದೇಶ ಬರುತ್ತೆ ಆ ಆದೇಶಕ್ಕೆ ತಕ್ಕಂಗೆ ನಾವು ಕೆಲಸ ಮಾಡಲೇಬೇಕಾಗುತ್ತೆ ಮಾಡೇ ಮಾಡ್ತೀವಿ ಮತ್ತು ಕೆಲಸದಲ್ಲಿ ಲೇಟ್ ಆಗುವಂಗಿಲ್ಲ ಎಲ್ಲ ಕೆಲ್ಸನೂ ಟೈಮ್ ಸರಿಗೆ ಸಮಯಕ್ಕೆ ಸಂದರ್ಭಕ್ಕೆಗೆ ತಕ್ಕಂತೆ ಕೆಲಸವನ್ನ ನಿರ್ವಹಿಸುತ್ತೇವೆ